ಹಲೋ ಹಾಂ ನಮಸ್ತೆ ಸಾರ್ ಹಾಂ ಸರೂ ನನ್ನ ಹೆಸರು ಉಷಾ ಅಂತ ಇಲ್ಲಿ ನಾನು ಕಾನ್ವೆಂಟ್ ಇದೆ ಮತ್ತು ಮಿಡ್ಲ್ ಸ್ಕೂಲು ಹೈ ಸ್ಕೂಲು ಕಾನ್ ಪ್ರೈಮರಿ ಎಲ್ಲ ಇದೆ ಸರ್ ಇಲ್ಲಿ ಅಲ್ಲಿ ಸ್ಕೂಲ್ ಟೀಚರ್ ಮಾತಾಡ್ತಾ ಇದೀನಿ ನಾನು ನಾನು ಹಾಂ ಸರ್ ನಾವು ಇಲ್ಲಿ ಇಪ್ಪತ್ತೈದನೇ ವರ್ಷದ್ದು ಶಾಲಾ ವಾರ್ಷಿಕೋತ್ಸವ ಮಾಡ್ತಾಯಿದೀವಿ ಸರ್ ನಾವು ಹಾಗಾಗಿ ನಿಮ್ಮ ಹಾಂ ಹಾಂ ಹಾಂ ಓಕೆ ಹಾಂ

ಓಕ್ ಹಾಂ ಓಕೆ ಸರ್ ಅಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ತಮ್ಮನ್ನು ಗೆಸ್ಟಾಗಿ ಕರಿಬೇಕು ಅಂತ ನಮ್ಮ ಹೆಚ್ ಎಮ್ಮು ಎಲ್ಲ ಹೇಳ್ತಾಯಿರ್ತಾರೆ ಹಾಗಾಗಿ ಅವ್ರು ಇವತ್ತೆನೋ ಸ್ವಲ್ಪ ಬ್ಯುಸಿ ಇದ್ದರು ಬ್ಯುಸಿ ಇರೋದರಿಂದ ಈ ಫೋನ್ ಕಾಲ್ ನೀವು ಮಾಡಿ ಮೇಡಮ್ ಅಂತ್ಹೇಳ್ಬಿಟ್ ಹೋದರು ಏನೋ ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ನೀವು ದಯವಿಟ್ಟು ಹಾಂ ಟ್ವೆಲ್ತು ಸರ್ ಟ್ವೆಲ್ತು

ಹಾಂ ಹಾಂ ನೋಡಿ ಸರ್ ಒಂದು ಹಾಂ ಒಂದು ನಾವೇನು ಟೆನ್ ಟೆನ್ ಓ ಕ್ಲಾಕಿಂದ ಟು ಓ ಕ್ಲಾಕ್ ವರೆಗೆ ಅಷ್ಟೇ ಈ ಕಾರ್ಯಕ್ರಮ ಎಲ್ಲ ಮುಗಿಸ್ಬಿಡ್ತೀವ್ ಅದು ಅಷ್ಟ್ರಲ್ಲಿ ಸ್ವಲ್ಪ ಒಂದು ಒಂದು ಹಾಫ್ ಆನ್ ಹವರ್ ಒನ್ ಅವರ್ ಆ್ಯಕ್ಚುವಲಿ ನಾವು ಕರಿಬೇಕಿತ್ತು ನೀವು ಇಷ್ಟೊಂದು ಬಿಸಿ ಇರೋದರಿಂದ ಒಂದು ಹಾಫ್ ಆನ್ ಅವರ್ ಆದರೂ ನಮಗೋಸ್ಕರ ನೀವು ಸ್ವಲ್ಪ ಫ್ರೀ ಮಾಡ್ಕೊಂಡು ಬರ್ಲೇಬೇಕು ಸರ್ ಖಂಡಿತ ಖಂಡಿತ ಸರ್ ಹಾಂ ನಮ್ದು ಬ ಹಾಂ ಓಕೆ ಓಕೆ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಸರ್ ಹಾಂ ಅದೆ ಸರ್ ನೀವು ಹೆಲ್ಪ್ ಹಾಂ ನಾವು ಟ್ವೆಲ್ ಟ್ವೆಲ್ ಟೂ ಟೆಂತ್ ಟೆನ್ ಓ ಕ್ಲಾಕ್ ಟು ಟು ಓ ಕ್ಲಾಕ್ ಸರ್ ಹಾಂ ಸರ್ ನೀವು ಯಾವಾಗಾದರೂ ಹ್ಞೂ ಹ್ಞೂ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಮುಗಿಸ್ಬಿಡ್ತೀವಿ ಸಾರ್ ಮಧ್ಯಾಹ್ನ ಮೇಲೆ ಯಾರು ಗೇಸ್ಟುಗಳು ಯಾರೂ ಇರೋಲ್ಲ ಅಷ್ಟರ ಮೇಲೆ ಯಾರೂ ಬರೋಲ್ಲ ಹ್ಞೂ ಹಾಗಾಗಿ ಹ್ಞೂ ಮತ್ತು ನೀವು ಯಾವ್ದಾದರೂ ನೀವು ಅಲ್ಲಿ ಸ್ಪೀಚ್ ಮಾಡ್ಬೇಕಾಗತ್ತೆ ಸರ್ ನೀವು ಯಾವ್ದಾದರೂ ಯಾ ಏನು ವರ್ಕ್ ಮಾಡ್ತಾಯಿದೀರ ಏನು ಹಾಂ ಹಾಂ

ಹ್ಞೂ ಚಿಕ್ಕಂದಿನಲ್ಲಿ ನಾವು ಖಂಡಿತ ಖಂಡಿತ ಇಲ್ಲ ಸರ್ ಯಾವುದೇ ಥರ ಏನು ಗೊತ್ತಿಲ್ಲ ಅಲ್ಲಿ ನಿಮ್ಗೆ ಆಗದೇ ಇದ್ದೋರು ಎಲ್ಲರನ್ನೂ ನಾವು ಕರಿಬೇಕಾಗುತ್ತೆ ಪ್ರೋಗ್ರಾಮುಗಳು ಅಂದರೆ ಸ್ಕೂಲುಗಳೇ ಎಲ್ಲ ಅವರು ಡೊನೇಟ್ ಮಾಡ್ತಾರೆ ಅವ್ರ ಮಕ್ಕಳೂ ನಮ್ಮ ಸ್ಕೂಲುಗಳಲ್ಲಿ ಓದ್ತಾಯಿರೋದರಿಂದ ಅದನ್ನೆಲ್ಲಾ ನಾವು ನೋಡೊದಕ್ಕೆ ಆಗೋಲ್ಲ ಸರ್ ಹಾಗಾಗಿ ದಯವಿಟ್ಟು ನೀವು ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಬಿಡುವು ಮಾಡ್ಕೊಂಡು ನಮ್ಮ ವಾರ್ಷಿಕೋತ್ಸವಕ್ಕೆ ಬನ್ನಿ ಬಂದ್ಬಿಟ್ಟು ಹಾಗೇ ಒಂದು ನಾವು ಗೆಸ್ಟಾಗಿ ಕರಿತಾಯಿದ್ದೀವಿ ಒಂದು ಹಾಫ್ ಆನ್ ಅವರು ಮಾತಾಡಬೇಕಾಗುತ್ತೆ ನೀವು ಸರ್ ಟಾಪಿಕ್ ಬೇಕಿದ್ದರೆ ನಾವು ಹೇಳ್ತೀವಿ ಸೋಷ್ಯಲ್ ವರ್ಕ್ ಬಗ್ಗೆಯೇ ಮಾತಾಡಿ ನೀವು ಮಕ್ಕಳು ಬಗ್ಗೆಯಾ ಹಾಂ ಹ್ಞೂ ಓಕೆ ಸರ್ ತ್ಯಾಂಕ್ ಯು ಖಂಡಿತ ಮಿಸ್ ಮಾಡಬೇಡಿ ಸರ್ ಓಕೆ ತ್ಯಾಂಕ್ಸ್